ನಾನು ನಮ್ಮ ಮನೆಯಲ್ಲಿ ತೋಟವನ್ನು ಮಾಡಿದ್ಧೇನೆ ನಮ್ಮ ಮನೆಗೆ ಒಬ್ಬರು ನಮ್ಮ ಪಕ್ಕದ ಮನೆಯಿಂದ ಬಂದಿದ್ದರು ಅವರು ನನ್ನ ತೋಟವನ್ನು ನೋಡಿಬಿಟ್ಟು ನಿಮ್ಮ ತೋಟದಲ್ಲಿ ಇಷ್ಟೆಲ್ಲಾ ಚೆನ್ನಾಗಿ ಬೆಳೆದಿದ್ದೀರಲ್ಲಾ ಅದು ಹೆಂಗ್ ಬೆಳೆದಿದ್ದೀರಿ ಅಂತೆಲ್ಲಾ ಕೇಳಿದರು ಅದಕ್ಕೆ ನಾನು ಹೇಳಿದೇ ನಮ್ಮ ತೋಟದಲ್ಲಿ ಪಸ್ಟು ಮಣ್ಣಿರ್ಲಿಲ್ಲ ಹೊರಗಡೆಯಿಂದ ಒಂದು ಕಡೆಯಿಂದ ಮಣ್ಣು ತಂದೆ ಮತ್ತೆ ನರ್ಸರಿಯಿಂದ ಗಿಡಗಳನ್ನು ತಂದು ನೆಟ್ಟೆ ಆ ನಂತರ ಅದಕ್ಕೆ ದಿನಾಲು ಆರೈಕೆ ಮಾಡ್ತಿದಿನಿ ನಂತರ ಯಾವ ಹುಳುಗಳು ಆಡಬಾರ್ದು ಅಂತ ಹೇಳಿ ನಾನು ಅದಕ್ಕೆ ಒಂದು ಔಷಧಿಯನ್ನು ಕೂಡ ಸಿಂಪಡಿಸ್ತಾ ಇದ್ದೆ ಹಾಗಾಗಿ ಅದನ್ನು ನೋಡಿ ಅವರಿಗೆ ಖುಷಿ ಆಯಿತು ಮತ್ತು ಅವ್ರು ನನ್ನ ಹತ್ರಾ ಹೇಗೆ ಮಾಡಬೇಕು ಅಂತ್ಹೇಳಿ ಕೆಲವು ಸೂಚನೆ ಸಲಹೆಗಳನ್ನೆಲ್ಲ ಕೇಳಿದರು ಆ ನಾನು ನಾನು ಮಾಡಿರುವಂಥ ಸೊ ಎಂತ ತೋಟದಲ್ಲಿ ಮಾಡಿರುವಂಥ ಒಂದು ಗಿಡಗಳ ಬಗ್ಗೆ ಅವರಿಗೆ ಸೂಚನೆಗಳನ್ನು ಕೊಟ್ಟೆ ಹಾಗೇ ನಾನು ಅವರ ಮನೆಗೆ ಒಂದುಸಲ ಹೋದಾಗ ಅವ್ರು ನನ್ನನ್ನು ಬನ್ನಿ ಅಂತ್ಹೇಳಿ ಕರೆದ್ರು ಕರ್ದ ನಂತರ ಅಲ್ಲಿಗೆ ಹೋಗಿ ನಂತರ ಅವರ ಮನೆಯಲ್ಲಿ ತುಂಬ ಗಿಡಗಳನ್ನು ಅಂದರೆ ತಂದಿಟ್ಟಿದ್ದರು ಅವ್ರು ನರ್ಸರಿಯಿಂದ ಹಾಗಾಗಿ ಅವರ ಮನೆಯಲ್ಲಿ ನಾನು ಸಾಲಲ್ಲಿ ಅಂದರೆ ಪ ಗೇಟ್ ಪಕ್ಕದಲ್ಲಿ ಯಾವ ಗಿಡ ನೆಡ್ಬೇಕು ಮತ್ತು ಅದನ್ನು ಹೇಗೆ ದಿನಾಲು ನೀರು ಹಾಕಬೇಕು ಅಥ್ವಾ ಹುಳು ಬಂದರೆ ಯಾವ ಮದ್ಧನ್ನು ಅದಕ್ಕೆ ಹಾಕಬೇಕು ಅಂತ್ಹೇಳಿ ಮತ್ತು ಮಲ್ಲಿಗೆ ಗಿಡಗಳನ್ನು ಬೆಳೆಸುವುದ್ರಿಂದ ಏನೆಲ್ಲ ಅಂದರೆ ಬೆಳಗ್ಗೆ ದೇವರಿಗೆ ಎದ್ದು ಅದ್ರಿಂದಲೇ ಹೂವು ತೆಗೆದಿಡ್ಬೋದು ದಾಸವಾಳ ಗಿಡಗಳನ್ನು ಹೂವು ನೆಟ್ಟರೆ ಅದನ್ನೇ ದೇವರಿಗೆ ಇಡ್ಬೋದು ನಾವು ಹೊರಗಡೆಯಿಂದ ತರುವಂಥ ಒಂದು ಹಣದ ಖರ್ಚಾದ್ರೂ ನಮಗೆ ಉಳಿತದೆ ಮನೆಯಲ್ಲಿ ನಾವು ಗಿಡಗಳನ್ನು ಬೆಳೆಸುವುದ್ರಿಂದ ನಮಗೂ ಲಾಭ ಮತ್ತು ನಮ್ಮ ಮನೆ ಮುಂದೆ ಸುಂದರವಾದ ಕೈ ತೋಟವನ್ನು ಕೂಡ ಮಾಡ್ಬೋದಂತ ಹೇಳುತ್ತಾ ಹೇಳುತ್ತಾ ಅವರ ಮನೆಯ ಒಂದು ತೋಟದಲ್ಲಿ ಗಿಡಗಳನ್ನು ನೆಟ್ಟೆ ಮತ್ತು ಅವರಿಗೆ ಗೊಬ್ಬರ ಕೂಡ ಎಲ್ಲಿಂದೆಲ್ಲ ಸಿಗ್ತದೆ ಮತ್ತು ಯಾವ ಗಿಡಕ್ಕೆ ಎಷ್ಟು ಗೊಬ್ಬರ ಹಾಕಬೇಕು ಯಾವ್ದಕ್ಕೆ ಎಷ್ಟು ನೀರು ಹಾಕಬೇಕು ಮತ್ತು ಆದಷ್ಟು ಮನೆ ಮದ್ದುಗಳನ್ನು ಗಿಡಗಳನ್ನು ನೆಡುವಂತೆ ತಿಳಿಸಿದೆ ಮನೆ ಮದ್ದು ನೆಡುವುದ್ರಿಂದ ಮಕ್ಕಳಿಗೆ ಸಣ್ಣ ಪುಟ್ಟ ರೋಗಗಳು ಬಂದಾಗ ಶೀತ ಕೆಮ್ಮು ನೆಗಡಿ ಬಂದಾಗ ತುಳಸಿ ಗಿಡ ನಂತರ ಒಂದು ಎಲಗದ ಎಲೆ ನೆಡುವುದ್ರಿಂದ ಮಕ್ಕಳಿಗೆ ಬೆಳಗ್ಗೆ ರಸವನ್ನು ಕೊಡಿಸುವುದ್ರಿಂದ ಮೈಂಡ್ ಶಾರ್ಪ್ ಆಗ್ತದಲಾ ಅದಕ್ಕೋಸ್ಕರ ಅದನ್ನೊಂದು ನಂತರ ಕಹಿ ಬೇವಿನ ಗಿಡ ನೆಡುವುದ್ರಿಂದ ಅಂದರೆ ಯಾವುದೇ ಗಿಡ ಕ್ರಿಮಿಕೀಟಗಳು ಬರುವುದಿಲ್ಲ ಅಂತ್ಹೇಳಿ ಅವರಿಗೆ ನೆಡುವಂತೆ ಸಲಹೆ ಕೊಟ್ಟೆ ಸೂಚನೆ ಕೊಟ್ಟೆ ನಂತರ ಇದು ಕರಿಬೇವು ಕರಿಬೇವಿನ ಗಿಡ ಕೊಡುವುದ್ರಿಂದ ನಾವು ದಿನಾಲು ಯಾವುದಕ್ಕೆ ಪದಾರ್ಥಕ್ಕೆ ಬೇಕಾದಂಥ ಫ್ರೆಶ್ ಆದಂಥ ಒಂದು ಕರಿಬೇವಿನ ಗಿಡವನ್ನು ಕೂಡ ಬೆಳೆಸ್ಬೋದು ಅಂತ ಹೇಳಿ ಅವರಿಗೆ ಹೇಳಿದೆ ನಂತರ ಮಾವಿನ ಅಂದರೆ ಮಾವಿನ ಗಿಡ ಕೂಡ ಒಂದು ಪಕ್ಕದಲ್ಲಿ ಆವತ್ತು ಅವ್ರ ಮನೇಲಿ ಜಾಗ ಇತ್ತು ಹಾಗೆ ಅವ್ರ ಮನೆಯ ಜಾಗದಲ್ಲಿ ನೆಡುವಂತೆ ಒಂದು ಸಚ್ ಸಲಹೆ ಕೊಟ್ಟೆ ಮಾವಿನ ಗಿಡ ನೆಡುವುದ್ರಿಂದ ಅದರ ನೆರಳು ನಮ್ಮ ಮನೆಗೆ ಬಿಸಿ ಇದು ವಾತವರಣ ಚೆನ್ನಾಗಿರುತ್ತೆ ಮತ್ತು ಅದರ ಗಾಳಿ ಸೇವನೆಯಿಂದ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆಂ ಅದೊಂದು ಅದೊಂದು ಮತ್ತು ಕಹಿಬೇವಿನ ಗಿಡದಲ್ಲಿ ಕೂಡ ಬರುವ ಗಾಳಿ ಕೂಡ ನಮಗೆ ಫ್ರೆಶ್ ಆಗಿರ್ತದೆ ಆಮ್ಲಜನಕವನ್ನು ಆದಷ್ಟು ಪ್ರಯ್ ಹೊರಗೆ ಹಾಕ್ತೇವಲ ಅದಕ್ಕೋಸ್ಕರ ಅದನ್ನು ಕೂಡ ಹೇಳಿದೆ ಅದನ್ನು ಮತ್ತು ಅದ್ನೆಲ್ಲ ನನ್ನಾ ಸಲಹೆ ಸೂಚನೆಗಳು ಕೇಳಿ ಅವ್ರು ಅದನ್ನೆಲ್ಲ ನೆಟ್ಟರು ಮತ್ತು ಇನ್ನೊಂದು ಕಡೆ ತರಕಾರಿ ಗಿಡಗಳನ್ನು ನೆಡುವಂತೆ ಅವರಿಗೆ ನಾನು ಸಲಹೆ ಸೂಚನೆ ಕೊಟ್ಟೆ ಅವರೂ ತರಕಾರಿ ಅಂತ್ಹೇಳಿದ್ರೆ ಬಸಳೆ ತೊಂಡೆಕಾಯಿ ಮತ್ತು ಮೆಣಸಿನಕಾಯಿ ಗಿಡ ಮಂತ್ರ ಇದು ರಾಜ್ ಗಿರಿ ಸೊಪ್ಪು ಮತ್ತು ಇನ್ನೆಂಥ ಮ್ಯಾ ಟೊಮೇಟೊ ಇದೆಲ್ಲ ಗಿಡಗಳನ್ನು ಮನೆಯಲ್ಲಿ ನೆಡುವಂತೊಂದು ಆ ಬೀಜಗಳನ್ನು ಎಲ್ಲಿಂದ ಸಿಗ್ತದಂತ ಕೇಳಿದರು ಆ ಬೀಜಗಳನ್ನೂ ಎಲ್ಲಿಂದೆಲ್ಲ ತರಬೇಕು ಅಂತ ಅವರಿಗೆ ನಾನು ಎಲ್ಲ ಸೂಚನೆ ಕೊಟ್ಟೆ ಸೂಚನೆ ಕೊಟ್ಟಾದ ನಂತರ ಅವ್ರಿಗೆ ಅದ್ರಿಂದಲೇ ತಂದು ಒಂದು ಇದು ಮಾಡ್ತಾಯಿದ್ದಾರೆ